ಇವಾಗ ನಾನೊಂದು ಸಾಂಬಾರು ಮಾಡಿದ್ದೀನಿ ಅದಕ್ಕೆ ಉಪ್ಪು ಜಾಸ್ತಿ ಆಗಿದೆ ಉಪ್ಪನ್ನ ಕಮ್ಮಿ ಮಾಡೋದು ಹೇಗೆ ಅಂತ ನೋಡಬೇಕು ಹುಳಿ ಅಥವಾ ಬೆಲ್ಲ ಇಲ್ಲ ಆಲೂಗಡ್ಡೆ ಇವು ಮೂರಲ್ಲಿ ಯಾವ್ದಾದ್ರೂ ಒಂದು ಪದಾರ್ಥನ ಹಾಕಿ ಉಪ್ಪಿನಂಶ ಕಮ್ಮಿ ಆಗೋ ಥರ ಮಾಡಬೇಕು ಇಲ್ಲ ಅಂದರೆ ಅನ್ನ ಮಾಡುವಾಗ ಅನ್ನಕ್ಕೆ ಉಪ್ಪು ಹಾಕೋದು ಬೇಡ ಅನ್ನಕ್ಕೆ ಉಪ್ಪು ಹಾಕ್ದೆ ಇದ್ದರೆ ಸಾಂಬಾರಲ್ಲಿರೋ ಉಪ್ಪಿನಂಶ ಜಾಸ್ತಿ ಇರೋದರಿಂದ ಅನ್ನಕ್ಕೆ ಅನ್ನ ಸಪ್ಪೆ ಇದ್ದಾರೆ ಎರಡಕ್ಕೂ ಮ್ಯಾಚ್ ಆಗುತ್ತೆ ಹಂಗಾಗಿ ಊಟದಲ್ಲಿ ಉಪ್ಪಿನಂಶ ಜಾಸ್ತಿ ಕಾಣು ಕಂಡುಬರೋದಿಲ್ಲ ನನಗೆ ಆಹಾರ ವ್ಯರ್ಥ ಮಾಡೋದು ಇಷ್ಟ ಆಗದೆ ಇರೋ ಕಾರಣ ಅದ್ರಲ್ಲೇ ಯಾವುದನ್ನಾದ್ರೂ ಹಾಕಿ ನಾನು ಅದನ್ನು ಸಂಭಾಳಿಸ್ಕೋತೀನಿ